ಹಲೋ ನಾನೂ ಗುಜರಾತಿಗೆ ಹೊ ಬರೋಡ ಗುಜರತ್ನಲ್ಲಿ ಬರೋಡಾಕ್ಕೆ ಹೋಗಲಿಕ್ಕೆ ಟ್ರೈನ್ ಟಿಕೆಟ್ ಮಾಡಿದೇನೆ ಅದು ಎಷ್ಟು ಗಂಟೆಗೆ ಬರ್ತದೆ ರಾತ್ರಿ ಒಂಬತ್ತು ಗಂಟೆಗ ಅಲ್ಲಿ ಎಷ್ಟು ಗಂಟೆಗೆ ಹೋಗಿ ರೀಚ್ ಆಗ್ತದೆ ಹಾ ಓಕೆ ಮತ್ತು ನಾವೊಂದು ಐದು ಜನ ಇದ್ದೇವೆ ಸರಿಯಾದ ಟೈಮ್ಗೆ ಬರ್ಬೋದಲ್ಲ ಟ್ರೈನು ನಮ್ಮದು ಮತ್ತು ಯಾವ ಪ್ಲಾಟ್ಪಾರ್ಮಲ್ಲಿ ಬರ್ತದೆ ಒಂದ್ರಲ್ಯ ಎರಡ್ರಲ್ಯ ಮೂರಲ್ಯ ಹೇಳಿ ಅಂತ ಆಯಿತು ಒಂದ್ರಲ್ಯಾ ಹಾಂ ಓಕೆ